ಹೇಳಿ ಮೇಡಮ್ ನಮಸ್ತೆ ಹಾಂ ಅಂದರೆ ನೀವು ಯಾವ ಸೈಡಿಂದ ಮಾತಾಡುದು ಮೇಡಮ್ ಹೌದ ಆಕಡೆ ಉಡುಪಿ ಸೈಡಾ ಅಂದರೆ ಈಕಡೆ ನಾನು ಒಂದು ಆಶಾ ವರ್ಕರಾಗಿ ಕೆಲಸ ಮಾಡ್ತಿದ್ದೇನೆ ಅಷ್ಟೇ ಮತ್ತೆ ಇಲ್ಲಿ ಜನಸಂಖ್ಯೆ ಏನು ಕಂಪೇರ್ ಮಾಡಿದರೆ ಹಿಂದೆಗಿಂತ ಈಗ ಭಾಳ ಕಡಿಮೆ ಉಂಟು ಕೇಳರಕ್ಕೆ ಕಂಪೇರ್ ಮಾಡಿದರೆ ನಮ್ಮದು ತುಂಬ ಲೋ ಉಂಟು ಮತ್ತೇ ಜನಸಂಖ್ಯೆ ಏನಂದರೆ ತುಮ್ ಮೊನ್ನೆ ಹಿಂದಿನ ಹಾಗೆ ಇಲ್ಲ ಅಂದರೆ ಈಗ ಮೊದಲೆಲ್ಲಾ ಅದೇ ಅದೇ ಅದೇ ಅದೇ ಹೇಳ್ತಿದ್ದೆ ನಾನು ಈಗ ಅಂಗನವಾಡಿಯಲ್ಲಿ ಸಹ ಮಕ್ಕಳು ಇಲ್ಲ ಮತ್ತೆ ನಾನು ಆಶಾ ವರ್ಕರಾಗಿ ಕೆಲಸ ಮಾಡೋದರಿಂದ ನಮಗೆ ಮಕ್ಕಳಸಂಖ್ಯೆ ಸಹ ಕಡಿಮೆ ಉಂಟು ಈಗ ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಅದರ ಅರ್ಧದಷ್ಟು ಸಹ ಇಲ್ಲ ಮತ್ತೆ ಮನೇಲು ಸಹ ಅಷ್ಟೇ ನಮಗೆ ಹೋಗುದೆಲ್ಲ ಈಗ ಉಂಟಲ್ಲ ನಮಗೆ ಫೀಲ್ಡ್ ಹೊಗುವಂಥದ್ದೆಲ್ಲ ಅಲ್ಲಿ ಸಹ ನೋಡುದು ಏನಂದರೆ ಈಗ ಮೊದಲೆಲ್ಲ ಮನೇಲಿ ಏಳೆಂಟು ಜನ ಇದ್ರು ಈಗ ಲೆಕ್ಕ ಮಾಡಿ ಸೆಲೆಕ್ಟೆಡ್ ಒಂದು ಮೂರು ನಾಕು ಜನ ಅಷ್ಟೇ ಅಂದರೆ ಮತ್ತೆ ನಿಮಿಗೆ ಅಷ್ಟು ಸಹ ಕ್ಲಿಯರ್ ಇನ್ಫಾರ್ಮೇಷನ್ ಬೇಕಂದರೆ ನೀವು ಒಂದುಸತಿ ಹಾಂ ಈ ಕೇರಳ ಸೈಡಿಗೆ ಕಂಪೇರ್ ಮಾಡಿದ ಮಾಡಿದಂದರೆ ಅಲ್ಲಿ ತುಂಬ ಜಾಸ್ತಿ ಉಂಟು ಇಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಹಿಂದೆ ಹಿಂದೆಗಿಂತ ಸ್ವಲ್ಪ ಕಡಿಮೆ ಉಂಟಾ ಅಂತ ಅದೇ ನಿಮ್ಗೆ ಅಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಏನಾದ್ರು ಬೇಕಿತ್ತು ಅಂದರೆ ನೀವು ನಮ್ಮನ್ನ ಇಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ಕಾಂಟೆಕ್ಟ್ ಮಾಡ್ಬೋದು ಹಾಂ ನೀವು ಯಾವಾಗ ಬರ್ತೀರಂತ ಅದೇ ಅದೇ ಜನಸಂಖ್ಯೆ ಅಂದರೆ ತೊಂದರೆಯಿಲ್ಲ ಅಂದರೆ ತುಂಬಾನು ಲೋ ಅಂತನು ಇಲ್ಲ ಅಂದರೆ ನಾರ್ಮಲ್ಲಾಗಿ ಉಂಟು ಆದರೆ ಹಿಂದೆ ಸಲಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಉಂಟು ಅಷ್ಟೇ

ಅದೇ ನಿಮಗೆ ಅಷ್ಟು ಸಹ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಬರ್ಬೋದು ಅಂದರೆ ನೀವು ಯಾವಾಗ ಬರ್ತೀರಂತ ಹೇಳಿದ್ರಿ ಅಂದರೆ ನಾನು ನಿಲ್ತೇನೆ ನಿಮಗೆ ಬೇಕಾದರೆ ಇನ್ಫಾರ್ಮೇಷನ್ ಏನಾದ್ರು ಬೇಕಿತ್ತು ಅಂದರೆ ಕೊಡ್ಬೋದು ಹೋ ಹಾಂ ಸರಿ ಅದೇ ಅದೇ ಅದೇ ತೊಂದರೆಯಿಲ್ಲ ಮೇಡಮ್ ತೊಂದರೆಯಿಲ್ಲ ಅದೇ ಅದೇ ತೊನ್ ತೊಂದರೆಯಿಲ್ಲ ಮೇಡಮ್ ಓಕೆ ನೀವು ನೀವು ಯಾವಾಗ ಬರ್ತೀರಂತ ಹೇಳಿದರೆ ನನ್ನನ್ನು ಕಾಂಟೆಕ್ಟ್ ಮಾಡ್ಬೋದು ಓಕೆ ಮೇಡಮ್ ತ್ಯಾಂಕ್ ಯು ಹಾಂ